ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಆ್ಯಪ್ಗಳು ಸ್ಮಾರ್ಟ್ ಫೋನುಗಳು ತುಂಬಾ ಬಳಕೆ ಆಗ್ತಾ ಇದಾವೆ ಯಾಕೆ ಯಾಕಂದರೆ ಮಕ್ಕಳು ಪೇರೆಂಟ್ಸಿಗೆ ಪೇರೆಂಟ್ಸು ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಸೊ ಇವತ್ತು ನಾವು ಏನು ಮಾತಾಡೋಣ ಅಂದರೆ ಈ ದಿನಗಳಲ್ಲಿ ವಿಪರೀತವಾಗಿ ಬಳಸುತ್ತಿರುವ ಆ್ಯಪ್ಗಳು ಯಾವುವು ಅಫ್ಕೋರ್ಸ್ ನಿಮಗೆಲ್ರಿಗೂ ಗೊತ್ತೇ ಇದೆ ಸೋಷ್ಯಲ್ ಮೀಡಿಯಾಸ್ ಸೋಷ್ಯಲ್ ಮೀಡಿಯಾದಲ್ಲಂದರೆ ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಅದು ಇದು ತುಂಬಾ ಬರ್ತಾ ಇದಾವೆ ಇವಾಗಂತೂ ಈಗೀಗಂತೂ ಜಾಸ್ತಿನೇ ಬರಾಕತ್ತಾವು ಸೊ ನಾವು ಏನು ಮಾಡ್ತೀವಿ ಹಂಗೇ ಅವಾಗವಾಗ ಯಾರಾದರೂ ಏನಾದರೂ ಹೊಸ ಅಪ್ಲಿಕೇಶನ್ ಯೂಸ್ ಮಾಡೋಕತ್ತಾರ ಅಂದ್ರೆ ಅದನ್ನು ತಗೊಂಡು ನಾವು ಮತ್ತು ಹೊಸ ಅಪ್ಲಿಕೇಶನ್ಸನ್ನ ಯೂಸ್ ಮಾಡ್ತೀವಿ ಹೌದಾ ಸೊ ನಾವೇನು ಮಾಡಬೇಕು ಇವಾಗ ಒಂದನೇದ್ ನಾನು ಮಾತಾಡೋಕೆ ಹೋಗ್ತಾ ಇರೋದು ಫೇಸ್ಬುಕ್ ಅಥ್ವಾ ಸೋಷ್ಯಲ್ ಮೀಡಿಯಾಸ್ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು ಯಾವುದೇ ಒಂದು ಅಪ್ಲಿಕೇಶನ್ನುಗಳಾಗಿರ್ಬೋದು ನಾವು ಅದನ್ನು ನಾವು ಅದರಿಂದ ಉಪಯೋಗನೂ ಮಾಡ್ಕೋಬೋದು ಅದರಿಂದ ದುರುಪಯೋಗನೂ ಮಾಡ್ಕೋಬೋದು ಉಪ್ಯೋಗಗಳು ಹೇಗ್ ಮಾಡ್ಕೋಬೇಕು ನಾವು ಯಾವಾಗಲಾದ್ರೂ ನಮ್ಮ ಒಂದು ದಿನಚರಿಯಲ್ಲಿ ನಮ್ಮ ಎಲ್ಲ ಕೆಲ್ಸಗಳು ಮುಗ್ದ ನಂತರ ನಾವು ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಫೋನಿಗೆ ಮಾತ್ರ ಟೈಮ್ ಕೊಡಬೇಕು ಸೊ ಆ ಟೈಮಲ್ಲಿ ನಮಗೆ ಇಂಪಾರ್ಟೆಂಟ್ ಇರುವಂಥಾವ್ ತೊಗೊಂಡು ನಮಗೆ ಬೇಕಾಗಿರುವಂಥದ್ದನೆಲ್ಲಾ ತಗೊಂಡು ನೋಡ್ಕೋಬೇಕು ಅದರಲ್ಲಿ ಅಪ್ಲಿಕೇಶನಲ್ಲೀಗ ರೀಲ್ಸ್ ಬರ್ತಾವೆ ರೀಲ್ಸಲ್ಲಿ ಏನು ಇಂಪಾರ್ಟೆಂಟು ಅದನ್ನು ಏನು ಇಂಪಾರ್ಟೆಂಟ್ ಇದೆ ಅದನ್ನೋಡ್ಕೋಬೇಕು ಸೊ ಇಂಪಾರ್ಟೆಂಟ್ ಆಯಿತಾ ಅದು ಮುಗೀತಾ ಅಲ್ಲಿಗೆ ಅಪ್ಲಿಕೇಶನ್ ಕ್ಲೋಸ್ ಮಾಡಿ ಇಟ್ಟುಬಿಡ್ಬೇಕು ಅಥವಾ ಫೋನನ್ನು ಕ್ಲೋಸ್ ಮಾಡಿ ಇಟ್ಟುಬಿಡ್ಬೇಕು ಜಾಸ್ತಿ ಹೊತ್ತು ಮನೆಯವರ ಜೊತೆಗೆ ನಿಮ್ಮ ಗಂಟೆನ ಟೈಮ್ ಫುಲ್ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಇಲ್ಲ ನಾವು ಇಡೀ ದಿನ ಮಕ್ಕಳಿದ್ರೂನು ಫೋನನ್ನೇ ಯೂಸ್ ಮಾಡ್ತೀವಿ ಗೆಸ್ಟ್ ಬಂದರೂ ಫೋನನ್ನೇ ಯೂಸ್ ಮಾಡ್ತೀವಿ ಅಂದರೆ ಅದು ಆಗಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಪ್ಯಾರಲೆಸಿಸ್ ಆಗಿರ್ಬೋದು ಕಿವಿ ತೊಂದರೆ ಕಣ್ಣಿನ ತೊಂದರೆ ಚಸ್ಮಾ ಆಗಿರ್ಬೋದು ಕೈ ನಡುಗೋದಾಗಿರ್ಬೋದು ಎಷ್ಟೊಂದು ತೊಂದ್ರೆಗಳು ಆಗ್ತಾ ಇದೆ ಮಕ್ಕಳಿಗೆ ಅಂದರೆ ನಾವು ಹೇಳೋಕ್ಕಾಗಲ್ಲ ಯಾಕೆ ಗೊತ್ತಾ ಮಕ್ಕಳು ಇವಾಗ ಮೊಬೈಲ್ ಪೇರೆಂಟ್ಸ್ ಖಾಲಿ ಇರುವಾಗ ಮೊಬೈಲ್ ನೋಡ್ತಾರೆ ಪೇರೆಂಟ್ಸನ್ನು ನೋಡಿ ನೋಡಿ ಮಕ್ಕಳೂನೂ ಮೊಬೈಲ್ ಯೂಸ್ ಮಾಡ್ತಾರೆ ಸೊ ಮಕ್ಕಳಿಗೆ ಅದು ಖುಷಿಯಾಗುತ್ತೆ ಅವಕ್ಕೆ ಏನೋ ಬರ್ತಾ ಇದೆ ಏನೋ ಬರೋಕ್ ಹತ್ತತೆ ಏನೋ ಬರೋಕ್ ಹತ್ತತೆ ಅಂತ ಅಂದ್ಕೊಂತಾರೆ ಅದಕ್ಕೇನ್ ಮಾಡಬೇಕು ಅವರನ್ನ ಅವ್ರು ಏನುಮಾಡ್ತಾರೆ ಮೊಬೈಲ್ ನೋಡಿ ನೋಡಿ ನೋಡಿ ನೋಡಿ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಆ ಮೊಬೈಲಿಂದ ಬರುವಂಥ ಕಿರಣಗಳನ್ನೆಲ್ಲ ಬಾಡಿ ಟಾಲ್ರೇಟ್ ಮಾಡುತ್ತೆ ಆ ಟಾಲ್ರೇಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲಾ ಆ ಒಂದು ಅವಧಿ ಮುಗಿದ ನಂತರ ಅದಕ್ಕೂ ಸಾಕಾಗುತ್ತೆ ಅವಾಗ ಅದು ತನ್ನ ಶಕ್ತಿನ ಬಾಡಿ ತನ್ನ ಶಕ್ತಿನ ಕಳೆದೋಗುತ್ತೆ ಸೊ ಆಗ ಮೊಬೈಲಿಂದ ಬರುವಂಥ ಕಿರಣಗಳು ನಮ್ಮ ಬಾಡಿ ಮೇಲೆ ಇಫೆಕ್ಟಾಗಾಕೆ ಶುರು ಮಾಡ್ತವೆ ಜಾಸ್ತಿ ಹೊತ್ತು ಮಾತಾಡೋದ್ರಿಂದ ಕಿವಿ ನೋವಾಗಿರ್ಬೋದು ತಲೆ ನೋವು ಕತ್ತು ನೋವು ಕಿವಿಗೆ ಸಮ್ ಬಾಡಿ ಫುಲ್ ತಲೆಗೆ ಸಂಬಂಧಪಟ್ಟಂಥ ಖಾಯ್ಲೆಗಳಾಗಿರ್ಬೋದು ಮಾನ್ಸಿಕ ತೊಂದರೆಗಳಾಗಿರ್ಬೋದು ಬರುತ್ತೆ ಈಗ ಮಕ್ಳಲ್ಲಿ ನೋಡಿದರೆ ಅವ್ರು ಅತಿ ಹೆಚ್ಚು ವಿಡಿಯೋ ಗೇಮ್ಸ್ ಆಡ್ತಾರೆ ಮೊಬೈಲ್ಸ್ ನೋಡ್ತಾರೆ ರೀಲ್ಸ್ ನೋಡ್ತಾರೆ ಈ ಥರದ್ರಿಂದ ಅವರಿಗೆ ಅನ್ ಜಾಸ್ತಿ ಶಿವ್ರಿಂಗ್ ಆಗುತ್ತೆ ಅಂದರೆ ನಿಶಕ್ತನ ಬರುವುದು ಅಂದರೆ ಕೈ ಕಾಲೆಲ್ಲ ನಡುಗೋಕ್ ಶುರು ಆಗುವುದು ಕನಸಲ್ಲೂ ಮೊಬೈಲಲ್ಲೇ ಮೊಬೈಲನ್ನೇ ನೋಡ್ತಾ ಇದೀನಿ ಅನ್ನೋಥರ ಮಲ್ಕೊಂಡಿದ್ದರೂ ಕೈ ಹೀಗೆ ಹೀಗೆ ಹೀಗೆ ಮೇಲೆ ಹೋಗುತ್ತೆ ಸೊ ಈ ಥರ ನಾ ಹೀಗೆಲ್ಲ ಆಗುತ್ತೆ ಹೀಗೆಲ್ಲ ಆಗ್ಬಾರದು ಅಂದರೆ ಏನು ಮಾಡ್ಬೇಕು ನಾವು ಮೊಬೈಲನ್ನು ಅವಾಯ್ಡ್ ಮಾಡಬೇಕು ಮಕ್ಕಳು ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಹೀಗಿರುವಾಗ ಏನಾಗುತ್ತೆ ನಾವು ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯುತ್ತೆ ಫ್ಯಾಮಿಲಿಯಲ್ಲಿ ಮುಂಚಿನ ಥರ ಆ ಒಂದು ಒಳ್ಳೆಯ ಹೆಲ್ದಿ ಹ್ಯಾಬಿಟ್ ಇರುತ್ತೆ ಹವ್ಯಾಸಗಳನ್ನು ನಾವು ಜಾಸ್ತಿ ಬೆಳೆಸ್ಕೋತಿ ಯಾವ ಥರ ಹವ್ಯಾಸ ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡೋದಾಗಿರ್ಬೋದು ಆಟಾಡೋದಾಗಿರ್ಬೋದು ಮುಂಚೆಗಳ ಕಾಲದಲ್ಲಿ ಆಟಾಡ್ತಿದ್ದರು ಏನು ಕುಂಟ ಪಿಲ್ಲೆ ಆನೆ ಕಲ್ಲು ಚಕ್ಕ ಚೆಸ್ ಆಗಿರ್ಬೋದು ಈ ಥರ ಮೊಬೈಲಲ್ಲಿ ಆಡೋಕ್ಕಿಂತ ನಾವು ಪ್ರಾಕ್ಟಿಕಲ್ಲಾಗಿ ಆಟಾಡೋದ್ರಿಂದ ನಮ್ಮ ದೇಹಾನೂ ಹೆಲ್ದಿಯಾಗಿರುತ್ತೆ ನಮ್ಮ ಮಾನ್ಸಿಕ ಸಂತುಲನನೂ ಸಮವಾಗಿರುತ್ತೆ ಮಕ್ಕಳು ಖುಷಿಯಿಂದ ಇರ್ತವೆ ಇರ್ತಾರೆ ಎಲ್ಲ ಒಂದು ರಿಲೇಶನ್ ಸ್ಟ್ರಾಂಗಾಗಿರುತ್ತೆ ಎಲ್ಲರೂ ಇವಾಗ ನೋಡಿ ಫೋನು ಎಷ್ಟು ನಮಗೆ ಬ್ಯಾಡ್ ಎಷ್ಟೊಂದು ದುಷ್ಪರಿಣಾಮ ಬೀರಿದಂದರೆ ಗಂಡ ಹೆಂಡತಿ ಇಬ್ಬರೂ ಪಕ್ಕ ಪಕ್ಕದಲ್ಲೇ ಕುತ್ಕೋಳ್ತಾರೆ ಆದರೆ ಯಾರು ಒಬ್ಬರಿಗೊಬ್ರು ಮಾತಾಡೋಲ್ಲ ಅವ್ರು ಅವ್ರ ಫೋನಲ್ಲಿ ಬಿಝಿ ಇವ್ರು ಇವ್ರ ಫೋನಲ್ಲಿ ಬಿಝಿ ಯಾಕೆ ಬೇಕು ಈ ಥರದ್ದು ಅಲ್ಲವಾ ಸೊ ಇವಾಗ ನೋಡಿ ಜಸ್ಟ್ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಫೋನುಗಳಿಂದ ಆಗುವ ಅನುಕೂಲಗಳೇನು ಸ್ಮಾರ್ಟ್ ಫೋನ್ ಇರೋದ್ರಿಂದ ನಾವು ಇವಾಗ ಏನಾದರೂ ನಾವು ದಾರೀಲ್ ಹೋಗುವಾಗ ಯಾವುದೋ ಒಂದು ನಮಗೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಮ್ಯಾಪ್ ಹಾಕೋಂಡು ನಾವು ಆರಾಮ್ಸೆ ನಮ್ಮ ಡೆಸ್ಟಿನೇಷನ್ ನಾವು ಎಲ್ಲಿ ಹೋಗಬೇಕು ಆ ಗುರಿ ಆ ಜಾಗನ ನಾವು ಈಸಿಯಾಗಿ ತಲುಪ್ತೀವಿ ಅದೇ ರೀತಿ ನಾವು ಯಾರಿಗಾದರೂ ಬೇಗ ಏನೋ ಒಂದು ಹೇಳಬೇಕು ಬೇರೆ ಊರಲ್ಲಿರೋವ್ರಿಗೆ ನಾವೊಂದು ಸಂದೇಶ ಕೊಡಬೇಕು ಅಂದರೆ ನಾವು ಏನು ಮಾಡ್ತೀವಿ ಜ ಸ ವಾಯ್ಸ್ ಮೆಸೇಜ್ ಹಾಕ್ತೀವಿ ಇಲ್ಲ ಒಂದು ಫೋನ್ ಮಾಡ್ತೀವಿ ಈ ಈ ಥರದ್ರಿಂದ ಮೇ ವಿಷಯಗಳು ಜಲ್ದಿ ರೀಚ್ ಆಗುತ್ತೆ ಇವೆಲ್ಲಾ ನಮಗೆ ಅನುಕೂಲ ಆಗುವಂಥಾವು ಅನಾನುಕೂಲಗಳೇ ಹೆಚ್ಚು ಆ್ಯಕ್ಚುಲಿ ಅನಾನುಕೂಲಗಳೇನು ಇವಾಗ ನಾವೇನು ಮಾಡ್ತೀವಿ ಫೋನ್ ತಗೋಳ್ತೀವಿ ಮಕ್ಳೇನು ಮಾಡ್ತಾರೆ ಏನು ಬೇಕು ಅದು ವಿಡಿಯೋ ಮಾಡ್ತಾರೆ ಏನು ಬೇಕು ಅದು ಫೋಟೋ ತೆಗಿತಾರೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಮೇಲೆ ಅದರಲ್ಲಿ ನಾವು ಹೆಚ್ಚು ಏನು ಗೊತ್ತಾ ಜಾಸ್ತಿ ನಾವು ಯೂಶ್ವಲ್ಲಾಗಿ ಒಳ್ಳೆದನ್ನೇ ಗ್ರಹಿಸಬೇಕು ಬಟ್ ನಾವು ಮನುಷ್ಯರಾಗಿರೋದರಿಂದ ಕೆಟ್ಟದ್ದು ಕಡೆ ಜಾಸ್ತಿ ಗಮನ ಹರಿಸ್ತೀವಿ ಅಲ್ಲವಾ ಸೊ ಅದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಆಗುತ್ತೆ ಮನೇಲಿ ದೊಡ್ಡವರು ಗೈಡ್ ಮಾಡಲಿಕ್ಕಿದ್ರೆ ಆ ಥರ ಆಗೋಲ್ಲ ಸೊ ಇದು ಅನಾನುಕೂಲ ಹೇಗಾಗುತ್ತೆ ಇದು ಅಂತ ಹೇಳ್ತೀರಾ ಮಕ್ಕಳು ಅಂದರೆ ಅನಾಗತ್ಯವಾಗಿ ಮೊಬೈಲನ್ನು ಯೂಸ್ ಮಾಡ್ತಾರೆ ಅದರಿಂದ ಅವ್ರ ಹೆಲ್ತ್ ಹಾಳಾಗುತ್ತೆ ಯೂಸ್ ಏನು ಯೂಸ್ ಮಾಡ್ತಾರೆ ಒಂದು ವಿಡಿಯೋ ಗೇಮ್ ಆಡ್ತಾರೆ ಅದರಿಂದ ಅವ್ರು ಮಾನಸಿಕವಾಗಿ ತುಂಬ ಕುಗ್ಗೋಗಿಬಿಡ್ತಾರೆ ಅವರಿಗೆ ಅಪ್ಪ ಅಮ್ಮ ಫ್ರೆಂಡ್ಸ್ ಯಾರೂ ಬೇಡ ಮೊಬೈಲ್ ಒಂದಿದ್ದರೆ ಸಾಕಾಗಿಬಿಡುತ್ತೆ ಹಂಗೆಲ್ಲಾ ಆಗಬಾರ್ದು ಹಾಗೆಲ್ಲಾ ಆಗ್ಬಾರ್ದು ಅಂದರೆ ಏನು ಮಾಡಬೇಕು ಹೇಳಿ ಹಾಗೆಲ್ಲಾ ಆಗಬಾರ್ದು ಹಾಗೆಲ್ಲಾ ಆಗೋದರಿಂದ ಏನಾಗುತ್ತೆ ಅಂತ ಮಾತಾಡ್ತಾ ಇದ್ದೀವಲ್ವಾ ನಾವು ಸೊ ಹಾಗೆಲ್ಲಾ ಆಗೋದರಿಂದ ಏನು ಆಗ್ತೈತಪ್ಪಾ ಹೌದು ಈಗ ನೋಡಿ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವ್ನ ಕಣ್ಣು ಹಾಳಾಗುತ್ತೆ ಬಗ್ಗಿ ಆಟಾಡೋದ್ರಿಂದ ಕುತ್ತಿಗೆ ನೋವು ಬರುತ್ತೆ ಕೈಯಲ್ಲಿ ಹಿಡ್ಕೊಳೋದ್ರಿಂದ ಕೈಯಿದ್ದು ಶಕ್ತಿ ಕಡಿಮೆ ಆಗುತ್ತೆ ಕೈಯೆಲ್ಲ ನಡ್ಗೋಕ್ ಶುರು ಆಗ್ಬಿಡ್ತಾವೆ ಹೀಗಾಗಿ ಏನು ಮಾಡಬೇಕು ನೀವು ಹೇಳಿ ಏನು ಮಾಡಬೇಕು ಮೊಬೈಲನ್ನು ಕಡಿಮೆ ಯೂಸ್ ಮಾಡಬೇಕು ಯೂ ನಾವು ಮೊಬೈಲ್ ಹಿಡ್ಕೊಳೋಕ್ಕಿಂತ ಬುಕ್ ಹಿಡ್ಕೊಂಡರೆ ಏನು ಒಳ್ಳೆಯದು ಬುಕ್ ಹಿಡ್ಕೊಂಡರೆ ಓದ್ತೀವಿ ಅದರಿಂದ ಒಂದು ನಾಲೆಜ್ ಸಿಗುತ್ತೆ ಹೌದು ನಾವು ಮೊಬೈಲಲ್ಲೂ ಓದ್ಬೋದು ಅಲ್ಲಾ ಅಂತ ಕೇಳ್ಬೋದು ಮೊಬೈಲಲ್ಲಿ ಓದಿದ್ರೆ ಡಿಸ್ಟ್ರಾಕ್ಷನ್ ಅಂದರೆ ನಮ್ಮ ಏಕಾಗ್ರತೇನ ಮಿಸ್ಮಾಚ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಮೊಬೈಲಲ್ಲಿ ಓದೋದರಿಂದ ಮೇಲೆ ನೋಟಿಫಿಕೇಶನ್ ಬರುತ್ತೆ ಮೆಸೇಜ್ ಬರುತ್ತೆ ನಿಮಗೆ ಒಂದು ಮೆಸೇಜ್ ಬಂದಿದೆ ವಾಟ್ಸಾಪಲ್ಲಿ ನಿಮ್ಗೆ ಫೇಸ್ಬುಕ್ಕಲ್ಲಿ ಐದು ಮೆಸೇಜ್ ಬಂದಿದ್ದಾವೆ ಹೀಗೆಲ್ಲ ಬರೋದ್ರಿಂದ ಓದೋದ್ರ ಕಡೆ ಗಮನ ಹೋಗೋಲ್ಲ ಇವಾಗ ಮಕ್ಕಳಿಗೂ ಸ್ಕೂಲಲ್ಲಿ ಅನಾನುಕೂಲತೆಗಳ ಬಗ್ಗೆ ಹೇಳೋದಂದ್ರೆ ಮಕ್ಕಳಿಗೂ ಸ್ಕೂಲಲ್ಲಿ ಇವಾಗ ಹೋಮ್ವರ್ಕ್ ಆಮೇಲೆ ಪೆಂಡಿಂಗ್ ಹೋಮ್ವರ್ಕ್ ಅವೆಲ್ಲಾ ವಾಟ್ಸ್ಆ್ಯಪಲ್ಲೇ ಕಳಿಸ್ಬಿಡ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗಿ ಅಲ್ಲಿಯೇ ಆಟಾಡಿ ಊಟ ಮಾಡಿ ಬರ್ಕೊಂಡು ಓದ್ಕೊಂಡು ಬಂದು ಮನೆಗೆ ಬಂದು ಮತ್ತು ತಲೆ ಕೆಳಗೆ ಹಾಕ್ಕೊಂಡು ಮತ್ತೆ ಮೊಬೈಲ್ ನೋಡ್ಕೊಂಡು ಬರ್ಕೊಂಡು ಕುಂದ್ರಬೇಕು ಯಾಕಪ್ಪಾ ಮೊಬೈಲಲ್ಲೇ ಹೋಮ್ವರ್ಕ್ ಯಾಕೆ ಕಳಿಸಬೇಕು ಒಂದು ಪ್ರಿಂಟ್ ತೆಗಿಯೋಕ್ಕಾಗಲ್ವಾ ಅಷ್ಟು ಸ್ಕೂಲ್ ಅಷ್ಟು ದೊಡ್ಡ ಸ್ಕೂಲ್ ರನ್ ಮಾಡ್ತಾರಂದರೆ ಅಷ್ಟಿಷ್ಟು ಕೊಂಡರೂ ಫೀಸ್ ತಗೊಳ್ತಾರೆ ನಮ್ಮಹತ್ರ ಇನ್ನೊಂದು ನೂರು ಎರಡುನೂರು ಹೋಗಲಿ ಒಂದು ಸಾವಿರ ಹೆಚ್ಚಿಗೆ ತೊಗೊಂಡರೂ ಒಂದು ವರ್ಷದ ಒಂದು ಮಕ್ಕಳಿಗೆ ಒಂದು ವರ್ಷಕ್ಕೆ ಒಂದು ಸಾವಿರ ಅಂತ ಹಿಡಿದರೂನೂ ಅಷ್ಟು ಪೇಜಸ್ ಪ್ರಿಂಟ್ ತೆಗ್ದು ಕಳ್ಸೋಕ್ಕಾಗಲ್ವಾ ಹೌದಾ ಇಲ್ಲ ಹೇಳಿ ಅದಕ್ಕೇನು ಮಾಡಬೇಕು ನಾವು ಟೀಚರ್ಸಿಗೆ ಕಂಪ್ಲೇಂಟ್ ಮಾಡಿದರೆ ಹೇಳ್ತೀವಿ ಇಲ್ಲ ಇವಾಗ ಕೊರೊನ ಆದ ನಂತರ ಎಲ್ಲ ಬದಲಾಗಿದೆ ನೀವು ಇನ್ನೂ ಹಳೇ ಕಾಲದಲ್ಲಿದ್ದೀರಾ ಅಂತ ಹೇಳ್ತಾರೆ ಹಾಗ್ ಹಳೇ ಕಾಲದಲ್ಲಿ ಇದೀರಿ ಹೊಸ ಕಾಲದಲ್ಲಿ ಅದು ಅಲ್ಲ ಮ್ಯಾಟರ್ ಮಕ್ಕಳನ್ನ ನಾವು ಹೇಗ್ ಹಾಳು ಮಾಡ್ತಾ ಇದೀವಿ ಕುತ್ಕೊಂಡು ಟೀಚರ್ಸುಗಳೇ ಹಾಳು ಮಾಡ್ತಾ ಇದಾರೆ ಮೊಬೈಲಲ್ಲಿ ಹೋಮ್ವರ್ಕ್ ಕಳಿಸೋದು ಮೊಬೈಲಲ್ಲಿ ನೋಟ್ಸ್ ಕಳಿಸೋದು ಇದೆಲ್ಲ ಮಾಡೋದರಿಂದ ಎಷ್ಟು ತೊಂದರೆ ಆಗುತ್ತೆ ಅದಕ್ಕೇನು ಮಾಡಬೇಕು ನಾವು ಮೊಬೈಲಲ್ಲಿ ಜಾಸ್ತಿ ಮಾತಾಡಬಾರ್ದು ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಮೊಬೈಲ್ ಯಾತಕ್ಕೋಸ್ಕರ ಇದೆ ಹೌದು ನಮಗೂ ಟೈಂಪಾಸ್ ಮಾ ಟೈಂಪಾಸ್ ನೀವು ಬೇರೆ ಮಾಡಿ ಒಂದು ಒಳ್ಳೆಯ ಮನೇಲೆ ಒಂದು ಅರಿವರ್ಕೋ ಅಥ್ವಾ ಮಗ್ಗಾ ವರ್ಕೋ ಹೊಸದಾಗಿ ಏನಾದರೂ ಕಲೀರಿ ಯಾವ್ದಾದರೂ ಕ್ಲಾಸಸಿಗೆ ಹೋಗಿ ಇವಾಗ ಭರತನಾಟ್ಯ ಕ್ಲಾಸ್ ಸಂಗೀತ ಕ್ಲಾಸು ಟೈಲ್ರಿಂಗ್ ಕ್ಲಾಸ್ಸಸು ತುಂಬ ಇದ್ದಾವೆ ಅಥ್ವಾ ನಿಮಗೆ ಸಮಾಧಾನ ಆಗಿಲ್ಲಂದರೆ ಗುಡಿಗೆ ಹೋಗ್ಬೋದು ಹೌದಪ್ಪಾ ನಾವು ಮಧ್ಯಾಹ್ನ ಹೇಗ್ ಗುಡಿಗೆ ಹೋಗಬೇಕಪ್ಪಾ ಅಂತ ಕೇಳ್ತೀರಿ ಮಧ್ಯಾಹ್ನ ಗುಡಿಗೆ ಹೋಗೋದು ಬೇಡ ಬೇರೆ ಟೈಮಲ್ಲಿ ಹೋಗಿ ಸಾಯಂಕಾಲ ಹೋಗಿ ಮಧ್ಯಾಹ್ನ ಏನು ಮಾಡಬೇಕು ಹೊಸ ಹೊಸ ಏನಾದರೂ ಅಡುಗೆ ಟ್ರೈ ಮಾಡಿ ಹೀಗೆಲ್ಲಾ ಮಾಡ್ಬೋದಲ್ಲ ಸೊ ನೀವು ಏನು ಮಾಡ್ತೀರಿ ಇನ್ನುಮೇಲಿಂದ ಮೊಬೈಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡ್ಬೇಕು ತಿಳೀತಾ ಸೊ ಮೊಬೈಲ್ ಕಡಿಮೆ ಯೂಸ್ ಮಾಡೋದರಿಂದ ನಾವು ಹೆಲ್ದಿಯಾಗಿರ್ತೀವಿ ಇದೇ ಮೇಯ್ನು ರೀಸನ್ ನಾವು ಹೆಲ್ದಿಯಾಗಿರೋಕ್ಕೆ ನೀವು ಇವ್ರನ್ನೆಲ್ಲಾ ನೋಡ್ತೀರಲ್ಲಾ ಫಿಲ್ಮ್ ಇಂಡಸ್ಟ್ರೀಯವರನ್ನಾ ಪಾಶ್ ಇರ್ತಾರೆ ಅವ್ರ ಯಾರಾದರೂ ಕೈಯಲ್ಲಿ ಹೆಚ್ಚು ಮೊಬೈಲ್ ಹಿಡ್ಕೊಂಡಿರೋದು ನೋಡಿದ್ದೀರಾ ಇಲ್ಲ ಅವ್ರು ಅದಕ್ಕಂತಾನೂ ಒಂದು ಅಸಿಸ್ಟೆಂಟ್ ಇಟ್ಬಿಟ್ಟಿರ್ತಾರೆ ಯಾಕಂದರೆ ನಾವು ಒಂದು ಬೆಳೀತಾ ಹೋದಂಗೆಲ್ಲಾ ಅದರದ್ದು ಮೊಬೈಲಿಂದ ಆಗುವಂಥ ದುಷ್ಪರಿಣಾಮಗಳು ನಮಗೆ ಗೊತ್ತಾಗುತ್ತೆ ಅದರಿಂದ ನಮ್ಗೇನು ಹಾರ್ಮ್ಫುಲ್ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಅವರುಗಳೆಲ್ಲ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡೋಲ್ಲ ಆದಷ್ಟು ತಮ್ಮಿಂದ ದೂರ ಇಟ್ಕೊಳ್ತಾರೆ ಇನ್ನೂ ಕೆಲವರು ಮಲ್ಕೊಳೋಕ್ ಹೋಗುವಾಗ ಫೋನನ್ನು ಹೊರಗಡೆನೇ ಇಟ್ಕೊಂಡೋಗ್ತಾರೆ ಅದರಿಂದ ಬರೋವಂಥ ಕಿರಣಗಳು ನಮ್ಮ ದೇಹಕ್ಕೆ ತುಂಬಾ ಅಪಾಯಕಾರಿ ಇದೆಲ್ಲಾ ನಿಮಗೆ ಅರ್ಥ ಆಗಿದೆ ಅಂದುಕೊಳ್ತೀನಿ ಸೊ ದಯವಿಟ್ಟು ಫೋನನ್ನು ಆದಷ್ಟು ಕಡಿಮೆ ಬಳಕೆ ಮಾಡಿ ಅದರಿಂದ ಏನು ನಮಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಅನುಕೂಲ ಮಾಡ್ಕೀಳಿ ಆದರೆ ಫೋನ್ ಮಾತ್ರ ಆದಷ್ಟು ಕಡಿಮೆನೇ ಯೂಸ್ ಮಾಡಬೇಕು ತಿಳೀತಾ ಆಮೇಲೆ ಇತ್ತಿಚೆಗೆ ಅದು ಹೇಳಿದಂಗೆ ಫೇಸ್ಬುಕ್ ಅವೆಲ್ಲಾ ಜಾಸ್ತಿನೇ ಯೂಸ್ ಮಾಡ್ತಾ ಇದಾರೆ ಅದರಿಂದ ಒಂದು ಒಳ್ಳೆಯ ಅನುಕೂಲನೂ ಇದೆ ಅನನುಕೂಲನೂ ಇದೆ ಅನುಕೂಲ ಅಂದರೆ ನಾವು ಒಂದೊಳ್ಳೆ ಫಾಲೋವರ್ಸನ್ನು ಮಾಡಿಕೊಂಡು ಅದರಿಂದ ನಾವು ದುಡ್ಡುಗಳಿಸ್ಬೋದು ಅನ್ನೋದು ಒಂದಾದರೆ ಅದರಲ್ಲಿ ನಾವು ಏನು ಹಾಕ್ತೀವಿ ಅದ್ರಲ್ಲಿ ನಮ್ಮ ಫಾಲೋವರ್ಸ್ ಏನಿರ್ತಾರೆ ಅದರಲ್ಲಿ ಕೆಲವೊಂದು ಜನ ಒಳ್ಳೆಯವ್ರೂ ಇರ್ತಾರೆ ಕೆಲವೊಂದು ಜನ ಕೆಟ್ಟವರೂ ಇರ್ತಾರೆ ಸೊ ಅಂಥವ್ರಿಂದ ಹೇಗೆ ಬಚಾವಾಗಬೇಕು ಅಥ್ವಾ ಒಂದು ನಾವು ಆ ಅಪ್ಲಿಕೇಶನನ್ನು ಜಾಸ್ತಿ ಯೂಸ್ ಮಾಡೋದೇ ಬೇಡ ಅಂದರೆ ಅದರ ದಿ ಬೆಸ್ಟ್ ಸೊಲ್ಯೂಷನ್ ಅದು ಅಪ್ಲಿಕೇಶನ್ ನಾವು ಜಾಸ್ತಿ ಯೂಸ್ ಮಾಡೋಲ್ಲ ಅಂದರೆನೇ ಬೆಸ್ಟ್ ಸೊಲ್ಯೂಷನ್ ಹೇಗೆ ತಕ್ಕ ಮಟ್ಟಿಗೆ ಆಯಿತು ಓಪನ್ ಮಾಡಬೇಕು ಏನೇನು ಅಪ್ಡೇಟ್ಸ್ ಇದಾವೆ ನೋಡಬೇಕು ಮುಗೀತಾ ಕ್ಲೋಸ್ ಮಾಡಿ ಇಟ್ಟುಬಿಡ್ಬೇಕು ನಾವು ಎಲ್ಲ ರೀತಿಯಿಂದ ಆರಾಮವಾಗಿ ಇರಬೇಕು ಅಂದರೆ ಮೊಬೈಲನ್ನು ಅತೀ ಕಡಿಮೆ ಯೂಸ್ ಮಾಡಬೇಕು ಅತೀ ಕಡಿಮೆ ಸಮಯ ಮೊಬೈಲ್ ಬಳಕೆ ಮಾಡಬೇಕು ಅದರಿಂದ ನಾವು ಹೆಲ್ದಿ ಆಗಿಯೂ ಇರ್ತೀವಿ ಇಷ್ಟು ನಾನು ಇವತ್ತಿನ ಟಾಪಿಕಲ್ಲಿ ಮಾತಾಡ್ತಾ ಇದೀನಿ ಸೊ ನನ್ನ ಬಗ್ಗೆ ಅಂತೂ ನಿಮಗೆಲ್ಲಾ ಗೊತ್ತೇ ಇದೆ ನಾನು ಏನು ಹೇಳೋಕ್ ಹೋಗ್ತಾ ಇದ್ದೆ ಸ್ಮಾರ್ಟ್ ಫೋನುಗಳಿಂದಾಗುವ ಅನುಕೂಲಗಳು ಮತ್ತು ಅನಾನುಕೂಲತೆಗಳು ಇದರಿಂದ ಇದನ್ನು ನೀವೆಲ್ಲರೂ ತಿಳ್ಕೊಂಡಿದೀರಿ ಅಂತ ಅಂದುಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್